ನನ್ನಲ್ಲಿರುವ ಪ್ರತಿಭೆಗಳು ಅಂದರೆ ಕ್ರೋಶ ವರ್ಕ್ ಮಾಡ್ತಿನಿ ಸಾರಿ ಕುಚ್ಚಸ್ ಹಾಕ್ತಿನಿ ನೋವಲ್ಸ್ ಓದ್ತಿನಿ ಮತ್ತು ಮೋಟಿವೇಶ್ನಲ್ ಸ್ಪೀಚಸ್ ಕೇಳ್ತಿನಿ ಮತ್ತು ಕುಕ್ಕಿಂಗ್ ಇದೆಲ್ಲ ನನಗೆ ತುಂಬ ಇಷ್ಟ ಕ್ರೋಶನ ನಾನು ಕಲ್ತಿದ್ದು ನನ್ನ ಅಕ್ಕನಿಂದ ಅವ್ರು ಬರಿ ಬೇಸಿಕ್ಸ್ ಸ್ಟೆಪ್ಸ್ನ ಹೇಳ್ಕೊಟ್ಟರು ಅಷ್ಟೇ ಆದರೆ ನಾನು ಯೂಟುಬ್ ಚಾನಲ್ಸ್ನ ನೋಡಿಕೊಂಡು ಯೂಟುಬ್ ಚಾನೆಲ್ಸ್ನ ಫಾಲೋ ಮಾಡಿ ವೀಡಿಯೊಸ್ನ ನೋಡಿ ಕಲಿತಿದ್ದು ಇವಾಗ ನಂಗೆ ಒಂದು ಡಿಸೈನ್ ತೋರಿಸಿದ್ರೆ ಕಂಪ್ಲೀಟ್ ನಾನೇ ಯಾರದೋ ಸಪೋರ್ಟ್ ಇಲ್ಲದೆ ನಾನೇ ಫುಲ್ ಕ್ರೋಶ ವರ್ಕ್ನ ಮಾಡ್ತಿನಿ ನನಗ್ ನಾನೇ ಒಂದು ಕೋಶ ವರ್ಕ್ಗಳು ಮಾಡ್ಕೊಂಡು ಇರೋದಂದರೆ ಸ್ ಶೂಝು ಸ್ವೇಟರ್ಸು ಟಾಪ್ಸು ಇದನ್ನೆಲ್ಲಾ ನಾನೇ ಹಾಕೊಂಡಿದಿನಿ ಮತ್ತು ಸಾರಿ ಕುಚ್ಚಸ್ ಕೂಡ ನಾನೇ ಎಲ್ಲ ಹಾಕ್ತಿನಿ ಮೋಟಿವೇಶನಲ್ ಸ್ಪೀಚಸ್ನ ಕೇಳೋದು ಅಂದರೆ ತುಂಬ ಇಷ್ಟ ಇದು ನನಗೆ ನನ್ನ ಹಸ್ಬೆಂಡ್ ಇಂದ ನೋಡಿ ನಾನು ಕಲಿತ್ಕೊಂಡಿರೊದು ಅವರು ಸ್ವಲ್ಪ ಸಮಾಜ ಸೇವೆಗಳನ್ನ ಜಾಸ್ತಿ ಮಾಡ್ತಿರ್ತಾರೆ ಸೊ ಅವ್ರನ್ನ ನೋಡಿ ನಾನು ಅಳ್ವಡಿಸ್ಕೊಂಡಿದಿನಿ ಮತ್ತು ಕುಕಿಂಗ್ ಅಂದರೆ ನನಗೆ ತುಂಬ ಇಷ್ಟ ಯಾವುದಾದ್ರು ಹೊಸ ಏನಾದರು ಒಂದು ಹೊಸ ಅಡುಗೆ ನಮ್ಗೆ ಕುಕ್ ಮಾಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಅಮ್ಮನ ನೋಡಿ ನಾನು ಕುಕಿಂಗ್ ಕಲಿತಿದ್ದು ಎಲ್ಲ ಥರದ ಅಡ್ಗೆಗಳು ನನ್ಗೆ ತುಂಬ ಚೆನ್ನಾಗ್ ಬರುತ್ತೆ ಆ್ಯಂಡ್ ನಾನು ಒಂದು ಫ್ಯಾಮಿಲಿ ಉಮೆನ್ ಆಗಿರೋದ್ರಿಂದ ನನಗೆಲ್ಲಾ ಅಡುಗೆಗಳು ತುಂಬ ಚೆನ್ನಾಗ್ ಬರುತ್ತೆ ಹೊಸ ಹೊಸ ಅಡುಗೆಗಳ್ನ ಕಲೀತಿರ್ತೀನಿ ಮತ್ತು ನಾನೇ ಸ್ವಂತವಾಗಿ ಏನಾದರು ಒಂದು ರೆಸಿಪಿನ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಿನಿ